ನನ್ನ ನೆಚ್ಚಿನ ಪಾಕಶಾಸ್ತ್ರದ ಯೂಟ್ಯೂಬ್ ಚಾನಲ್ ಅಂದರೆ ಅದು ಹೆಬ್ಬಾರ್ಸ್ ಕಿಚನ್ ನಾನು ಅದನ್ನು ತುಂಬ ನೋಡ್ತೀನಿ ತುಂಬ ವೈವಿಧ್ಯಮಯವಾದ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ನಾವು ಮನೆಯಲ್ಲಿ ದಿನನಿತ್ಯ ಮಾಡೋ ಅಂತಹ ಅಡುಗೆ ಇರಬಹುದು ಅಥವಾ ವಿಶೇಷ ದಿನಗಳಲ್ಲಿ ತಯಾರಿಸೋ ಅಂಥ ಅಡುಗೆ ಇರಬಹುದು ಅಥವಾ ಈ ಆರೋಗ್ಯಕ್ಕೋಸ್ಕರ ತಯಾರಿಸೋ ಅಂಥದ್ದು ಡಯಟ್ ಫಾಲೋ ಮಾಡೋದಕ್ಕೋಸ್ಕರ ಉಪಯೋಗಿಸೋ ಅಂಥದ್ದು ಹೀಗೆ ಎಲ್ಲ ವಿಧದ ಆಹಾರಗಳ ತಯಾರಿಕೆಯನ್ನು ನಾನು ಆ ಚಾನಲಲ್ಲಿ ನೋಡ್ತೀನಿ ಹಾಗಾಗಿ ನಾನು ಫಾಲೋ ಮಾಡೋದು ಹೆಬ್ಬಾರ್ಸ್ ಕಿಚನ್ ಆ ಚಾನಲ್ನಲ್ಲಿ ತುಂಬ ನೀಟಾಗಿ ಸಮಾಧಾನವಾಗಿ ಎಲ್ಲದನ್ನೂ ಹೇಳ್ತಾ ಹೋಗ್ತಾರೆ ಪ್ರತಿ ಒಂದು ಸ್ಟೆಪ್ನೂ ಹಂತವನ್ನು ನಿಧಾನವಾಗಿ ತಿಳಿಸಿ ಹೇಳ್ತಾರೆ ಅದರ ಜೊತೆಗೆ ಅವರು ಅವರ ಚಾನಲಲ್ಲಿ ನಾವು ನೋಡ್ಬಹುದು ಪ್ರತಿಯೊಂದು ಸ್ಟೆಪ್ದು ಫೋಟೋ ಹಾಕಿರ್ತಾರೆ ಒಂದಾದ ಮೇಲೆ ಒಂದು ಏನು ಮಾಡಬೇಕು ಅಂತ ಹೇಳಿ ನಮಗೆ ಹಂತ ಹಂತವಾಗಿ ನಮಗೆ ಹೇಳ್ಕೊಡ್ತಾರೆ ಹಾಗಾಗಿ ನಾನು ಆ ಚಾನಲನ್ನ ಸ್ವಲ್ಪ ಜಾಸ್ತಿ ನೋಡ್ತೀನಿ ಬರಿ ಅದೊಂದೇ ಅಂತಲ್ಲ ನಾನು ಹಾಗೆ ತುಂಬ ಚಾನಲ್ಸ್ ನೋಡ್ತೀನಿ ಆದರೆ ನನ್ನ ನೆಚ್ಚಿನ ಚಾನಲ್ ಹೆಬ್ಬಾರ್ಸ್ ಕಿಚನ್ನ ಅದರ ಜೊತೆಗೆ ಅದ್ರಿನ್ ಆ ಒಂದು ಚಾನಲಿಂದ ನಾನು ತುಂಬ ವಿಧವಾದ ಅಡುಗೆಗಳನ್ನು ಕಲ್ತಿದ್ದೀನಿ ಆಮೇಲೆ ನಾವು ರಸಮ್ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಮನೆಗೆ ಬೇಕಾಗೋ ಅಂತಹ ಪೌಡರ್ಗಳನ್ನು ಅಂಗಡಿಯಿಂದ ತರೋ ಬದಲು ನಾವು ಮನೆಲೇ ಮಾಡಬಹುದು ಅನ್ನೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ತುಂಬ ಸುಲಭವಾಗಿ ಮನೆಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರವ್ರು ಹಾಗಾಗಿ ನಾನು ಆ ಚಾನಲನ್ನ ಫಾಲೋ ಮಾಡಿಕೊಂಡು ನಾನು ಮನೇಯಲ್ಲೇ ರಸಮ್ ಪೌಡರ್ ತಯಾರು ಮಾಡಿದ್ದೀನಿ ನನಗೆ ಬೇಕಾಗುವಂತಹ ಪೌಡರ್ಗಳನ್ನು ಚಟ್ನಿ ಪುಡಿ ಎಲ್ಲದನ್ನು ನಾನು ಮನೇಲೇ ತಯಾರಿಸ್ತೀನಿ ಆಮೇಲೆ ದಿನನಿತ್ಯ ಈಗ ದೋಸೆ ಇಡ್ಲಿ ಎಲ್ಲ ಮಾಡಿದಾಗ ನಾವು ಸ್ಟೋರ್ ಮಾಡಿ ಇಡ್ ಇಡಬಹುದಾದಂತಹ ಚಟ್ನಿಗಳನ್ನು ಆ ಚಾನಲ್ ನೋಡಿ ಕಲ್ತಿದ್ದೀನಿ ಹಾಗೆ ತುಂಬ ವಿಧವಾದ ಅಡುಗೆಗಳನ್ನು ನಾನು ಆ ಚಾನಲ್ನ ಮುಖಾಂತರಾನೇ ನಾನು ಕಲ್ತಿದ್ದೀನಿ ಆಮೇಲೆ ಬರಿ ಅದು ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೆ ಯಾವ ಪದಾರ್ಥ ಹೇಗೆ ಉಪಯೋಗ ಆಗುತ್ತೆ ಹೇಗೆ ಸಹಾಯ ಮಾಡುತ್ತೆ ನಮ್ಮ ಆರೋಗ್ಯವೃದ್ಧಿಗೆ ಅನ್ನೋದನ್ನು ಸಹ ಕೆಲವೊಂದರಲ್ಲಿ ಅವರು ಹೇಳಿದ್ದಾರೆ ಈಗ ಕೆಲವೊಂದು ಕಷಾಯ ಮಾಡೋದು ಇರಬಹುದು ಅಥವಾ ಈ ತಂಬುಳಿ ಬಜ್ಜಿ ಇಂಥದರಲ್ಲಿ ನಾವು ಉಪ್ಯೋಗ್ಸೊಂತ ಪದಾರ್ಥ ನಮ್ಮ ದೇಹಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನು ಅವರು ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಅವರ ಚಾನಲನ್ನ ಸ್ವಲ್ಪ ಜಾಸ್ತಿ ನೋಡೋದಕ್ಕೆ ಇಷ್ಟಪಡ್ತೀನಿ